ಮೊಬೈಲಿಂದ ನಾವು ಬಹಳನೇ ವಿಷಯಗಳನ್ನ ವಿಷಯಗಳನ್ನ ತಿಳ್ಕೊಬೋದು ನಾವು ಮೊಬೈಲಿಂದ ಬಂದರೆ ಈಗ ಬೇರೆ ದೇಶದ್ದು ಬೇರೆ ದೇಶದ ಬಗ್ಗೆಯೂ ತಿಳ್ಕೊಬೋದು ಈಗ ಸ್ಥಾನಗಳು ಸ್ಥಾನಗಳಿರ್ತವಲ್ಲ ಸ್ಥಾನಗಳು ಫಸ್ಟ್ ಮೊದಲನೇ ಸ್ಥಾನ ನಮ್ಮ ದೇಶ ಮೊದಲ್ನೇ ಸ್ಥಾನ ಚೈನ ಮೊದಲ್ನೇ ಸ್ಥಾನ ಜಪಾನ್ ಸೆಕೆಂಡು ಈ ಥರ ಇರುತ್ತಲ್ಲ ಈ ಥರ ಬೇರೆದೇ ಬಹಳ ಜನಕ್ಕಾಗಿ ಗೊತ್ತಿರೋದಿಲ್ಲ ಫೋನಲ್ಲಾದರೆ ನಾವು ಸರ್ಚ್ ಮಾಡಿಬಿಟ್ಟು ನೋಡ್ಬೋದು ಈಗೇನಾದ್ರೂ ನಾವು ಓದ್ಕೋಬೇಕಾದ್ರೆ ನಮಗೆ ಈ ಪದ ಪದದ ಅರ್ಥ ಗೊತ್ತಾಗಿಲ್ಲಂದ್ರೂ ಸಮೇತ ಹೋಗಿ ಗೂಗಲ್ನಲ್ಲಿ ನೋಡಿದರೆ ಸಾಕು ಅದರದ್ದು ಫುಲ್ ಡೀಟೇಲ್ಸ್ ಆಗಿ ಫುಲ್ಲು ವಿವರಣೆಯಾಗಿ ತೋರಿಸುತ್ತೆ ಅದು ಏನು ಅದ್ರದ್ದು ಅರ್ಥ ಅಂತ ಮತ್ತೆ ಪೋನಿನ ಬಗ್ಗೆ ಅಂದರೆ ಈವಾಗ ಶಾಲೆಗಳೆಲ್ಲ ಶಾಲೆಗಳಲ್ಲಾಗಲಿ ಶಿಕ್ಷಕರು ಪಾ ಶಿಕ್ಷಕರು ಟೀಚರ್ಸ್ ಪಾಠ ಮಾಡುತ್ತಾರೆ ಟೀಚರ್ಸ್ ಪಾಠ ಮಾಡುತ್ತಾರೆ ಪಾಠ ಮಾಡಿದಾಗ ನಮಗೆ ಒಂದೊಂದು ಅರ್ಥ ಆಗಿರಲ್ಲ ಒಬ್ಬೊಬ್ಬರು ಫುಲ್ ಫಾಸ್ಟಾಗಿ ಮಾಡಿಕೊಂಡು ಹೋಗಿಬಿಡ್ತಾರೆ ಇದೇನಪ್ಪ ಇದು ಹಿಂಗೆ ನೋಡಿ ಹಿಂಗೆ ನೋಡೋದ್ರೊಳಗೆ ಅಷ್ಟೊಂದು ಮುಗಿಸಿರ್ತಾರೆ ಏನು ಅರ್ಥ ಆಗಿರಲ್ಲ ನಾವು ಈಗ ಫೋನಿದ್ದಾಗ ಫೋನಲ್ಲಿ ಹೋಗಿ ಈ ಥರ ನಮಗೆ ಯಾವ್ದು ಅರ್ಥ ಆಗಿಲ್ಲ ಅದು ಅದನ್ನು ಸರ್ಚ್ ಮಾಡಿ ನೋಡ್ದಾಗ ಸಾ ನೋಡ್ದಾಗ ಅದರ ಬಗ್ಗೆ ಫುಲ್ ಮಾಹಿತಿ ನಮಗೆ ಮತ್ತೆ ಅರ್ಥಾಗಿಲ್ಲಾಂದ್ರೂ ಸಮೇತ ಹಿಂದಕ್ಕೆ ಓಡಿಸ್ಕ ಹಿಂದಕ್ಕೆ ಓಡಿಸ್ಕೊಂಡು ನೋಡಿ ನೋಡಿ ಕಲಿತ್ಕೋಬೋದು ಮತ್ತೆ ನಮ್ಮ ಬೇರೆ ದೇಶದ ಸಂಸ್ಕೃತಿ ಬಗ್ಗೆಯೂ ಸಂಸ್ಕೃತಿ ಬಗ್ಗೆ ಅಲ್ಲಿ ಹೇಗಿದ್ದಾರೆ ಯಾವ ಥರ ಮಾತಾಡ್ತಾರೆ ಎಲ್ಲ ಬಗ್ಗೆ ಅದರ ಬಗ್ಗೆಯೂ ತಿಳ್ಕೋಬೋದು ಈಗ ನಮ್ಮ ದೇಶದಲ್ಲಿಡೀ ದೇಶದಲ್ಲಿ ಎಷ್ಟು ಭಾಷೆಗಳಿದ್ದಾವೆ ಗೊತ್ತಿರಲ್ಲ ಕೆಲವರಿಗೆ ಅದೆ ಯಾವ್ದ್ರ ಬಗ್ಗೆಯೂ ಗೊತ್ತಿರಲ್ಲ ಫೋನಿದ್ದಾಗ ಫೋನಲ್ಲಿ ಅದರ ಬಗ್ಗೆಯೂ ನೋಡ್ಬೋದು ನಮ್ಮ ಭಾಷೆಯು ಎಷ್ಟನೇ ಸ್ಥಾನದಾಗೈತೆ ಯಾವ ಭಾಷೆ ಮೊದಲ್ನೇ ಸ್ಥಾನದಾಗೈತೆ ಮತ್ತು ಅದನ್ನು ನೋಡ್ಬೋದು ಬೇರೆ ಐತಿಹಾಸಿಕ ಐತಿಹಾಸಿಕ ಅಂದರೆ ಇತಿಹಾಸದ ಬಗ್ಗೆ ತಿಳ್ಕೊಬೋದು ನಮಗೆ ಕಿಂಚಿತ್ತು ಕೂಡ ಏನು ನಮ್ಗೇನು ಬೇಕಾದ್ರು ಸಮೇತ ನೋಡ್ಬೋದು ನಾವು ಫೋನಲ್ಲಿ ಫೋನಲ್ಲಿ ಇವಾಗ ಎಜುಕೇಷನನ್ನು ಹೇಳಿದೆ ಆಗಲೇ ನಮ್ಗೇನು ಅರ್ಥ ಆಗಿಲ್ಲ ಅದು ನೋಡ್ಬೋದು ಅದು ನೋಡ್ಬೋದು ಅದರಲ್ಲಿ ನಮಗೆ ಎಷ್ಟೋ ಒನ್ ಒಬ್ಬೊಬ್ರು ಒಬ್ಬೊಬ್ರು ಚೆನ್ನಾಗಿ ಒಂದೊಂದು ತೋರಿಸ್ತಾರೆ ಅದ್ರಲ್ಲಿ ನಮಗೆ ಅದನ್ನ ನೋಡ್ ತಕ್ಷಣ ಹಾಗೆ ತಲೆಯಲ್ಲಿ ಹೋಗಿ ಕೂತ್ಕೋಬಿಡ್ತೈತೆ ಮತ್ತೆ ಮರೆತೇ ಮರೆತೇ ಹೋಗೊದಿಲ್ಲ ಮರೆತೇ ಹೋಗೊದಿಲ್ಲ ಬೇರೆ ಇವಾಗ ನಮಗೆ ಒಂದು ಸ್ಥಳದ ಬಗ್ಗೆ ಯಾರಾದ್ರೂ ಹೇಳಿದ್ದಾರೆಂದ್ರೆ ಸಾಕು ಅದ್ರ ಬಗ್ಗೆ ತಿಳ್ಕೋಬೇಕು ಎನ್ನುವ ಕುತು ಕುತೂಹಲ ಜಾಸ್ತಿ ಇರುತ್ತೆ ಹೇಗೆ ತಿಳ್ಕೊಳ್ಳೋದಂತ ಏನು ಬೇಜಾರಾಗೊ ಅವಶ್ಯಕತೆನೇ ಇಲ್ಲ ಫೋನಲ್ಲಿ ಹೊಡೆದ್ರೆ ಸಾಕು ಅದ್ರ ಬಗ್ಗೆ ಫುಲ್ ಇತಿಹಾಸ ಅದ್ರದ್ದು ಊರು ಊರ ಹೆಸ್ರು ಹೇಗೆ ಬಂತು ಅಲ್ಲಿ ಯಾರ್ಯಾರಿದ್ರು ಯಾವ್ಯಾವ ರಾಜ್ರು ಆಳ್ವಿಕೆ ಮಾಡಿದರು ಯಾವ್ಯಾವ ರಾಜ ಸತ್ತರು ಅವರ ಜನ್ಮ ದಿನಾನು ಸಮೇತ ಗೊತ್ತಾಗುತ್ತೆ ನಮಗೆ ನಮಗೆ ಇವಾಗ ಏನಾದ್ರೂ ನಮಗೆ ಇವಾಗ ಕಾಲೇಜುಗಳಲ್ಲಿ ಬಂದ್ಬಿಟ್ರೆ ಅಸೈನ್ಮೆಂಟ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಬರ್ಕೊ ಬನ್ನಿ ಹಾಗೆ ಹೀಗೆ ಎಲ್ಲ ಕೊಡ್ತಾರೆ ನಮಗೆ ಅದರ ಬಗ್ಗೆ ಒಂದೊಂದು ಗೊತ್ತಿರುತ್ತೆ ಒಮ್ಮೊಮ್ಮೆ ಗೊತ್ತಿರಲ್ಲ ನಾವು ಫೋನಲ್ಲಿ ಹೊಡೆದ್ರೆ ಸಾಕು ಹೊಡೆದ್ರೆ ಸಾಕು ಫುಲ್ ಅದ್ರ ಬಗ್ಗೆ ಮಾಹಿತಿ ಫುಲ್ಲು ಡೀಟೈಲ್ ಆಗಿ ಬಂದ್ಬಿಡುತ್ತೆ ನಮಗೆ ಇವಾಗ ನಮಗೆ ಬೇರೆ ಭಾಷೆ ಬಗ್ಗೆಯೂ ಸಮೇತ ಈ ಭಾಷೆ ಅರ್ಥಾಗ್ತಿಲ್ಲ ಹಾಗೆ ಹೀಗೆ ಅಂತ ಅಂದ್ಕೋತೀವಿ ಅದ್ರ ಬಗ್ಗೆ ಸಮೇತ ಹೋಗಿ ಅದ್ರದ್ದು ಏನು ಏನಂತ ಫೋನಲ್ಲಿ ಹೊಡೆದ್ರೆ ಸಾಕು ಅದ್ರದ್ದು ಅದು ಏನು ಯಾವ ಥರ ಯಾವ ಥರ ಏನದ್ರದ್ದು ಅರ್ಥ ಏನು ಅದೂ ಗೊತ್ತಾಗುತ್ತೆ ಮತ್ತೆ ಅದೂ ಗೊತ್ತಾಗುತ್ತೆ ಮತ್ತೆ ಬೇರೆ ದೇಶಕ್ಕೆ ಹೋಗಿರ್ತಿ ಅಲ್ಲಿದು ಯಾವ ಲ್ಯಾಂಗ್ವೇಜು ನಮ್ಗೆ ಗೊತ್ತಿರೊ ಒಂದು ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಿರೊ ಒಂದು ಲ್ಯಾಂಗ್ವೇಜ್ ಆಗಿರುತ್ತೆ ಅಲ್ಲಿ ಯಾವ ಲ್ಯಾಂಗ್ವೇಜ್ ಮಾತಾಡ್ತಿದ್ರು ಅಂತಲೂ ಅದರ ಊರಿಂದು ಹೆಸ್ರು ಹೊಡೆದು ಅದು ಹೋದರೆ ಸಾಕು ಅದ್ರ ಬಗ್ಗೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಮತ್ತೆ ಬೇ ಇತಿಹಾಸದಲ್ಲಿ ಯಾರ್ಯಾರು ಇದ್ದರು ಯಾರ್ಯಾರು ಸತ್ತರು ಅದರ ಬಗ್ಗೆಯೂ ತಿಳ್ಕೋಬೋದು ನಾವು ಫೋನಲ್ಲಿ ಫೋನಲ್ಲಿ ಮತ್ತು ಮುಖ್ಯ ಪ್ರವಾಸ ಸ್ಥಳಗಳು ಎಷ್ಟಿದ್ದಾವೆ ಅದ್ರ ಬಗ್ಗೆಯೂ ತಿಳ್ಕೊಬೋದು ನಾವು ಅದ್ರ ಬಗ್ಗೆಯೂ ತಿಳ್ಕೋಬೋದು ಮತ್ತು ಒಳ್ಳೊಳ್ಳೆ ಶಿಕ್ಷಣ ಉತ್ತಮ ಶಿಕ್ಷಣವಾದ ಅಂದರೆ ಒಳ್ಳೆ ಶಿಕ್ಷಣ ಕೊಡುವಂಥ ಕಾಲೇಜ್ಗಳಾಗಿರ್ಬೋದು ಸ್ಕೂಲ್ಗಳಾಗಿರ್ಬೋದು ಯಾವುದೋ ಒಂದು ಅದರ ಬಗ್ಗೆಯೂ ತಿಳಿಸುತ್ತವೆ ತಿಳಿಸುತ್ತೆ ತಿಳಿಸುತ್ತೆ ಹಾಗೆಯೇ ಹಾಗೆಯೆ ನಮಗೆ ಯಾವ್ದರ ಭಾಷೆ ಬರಲ್ಲಂದ್ರೂ ಅದು ಕಲಿತ್ಕೊಳ್ಳೋಕು ಸಹಾಯ ಆಗ್ತ ಆಗುತ್ತದೆ ಸಹಾಯ ಆಗುತ್ತದೆ ಮತ್ತೆ ಯಾವುದಾದ್ರು ಪಾಠ ಅರ್ಥ ಆಗ್ಲಿಲ್ಲಂದ್ರೂ ಅದೂ ಸಮೇತ ಅರ್ಥ ಅರ್ಥ ಮಾಡ್ಕೋಬೋದು ಫೋನಿಂದ ಈಗ ಬಂದರೆ ಯಾವುದಾದ್ರು ಅಡುಗೆ ಸಮೇತ ಫೋನಲ್ಲೆ ನೋಡಿ ಕಲೀಬಹುದು ಅಡುಗೆ ಸಮೇತ ಅಡುಗೆ ಸಮೇತನೂ ಫೋನಲ್ಲೆ ನೋಡಿ ಕಲ್ತ್ಕೊಬೋದು ಕಲ್ತ್ಕೊಬೋದು ಹಾಗೆ ಪ್ರತಿಯೊಂದು ಸಮೇತ ನಿಮಗೆ ಏನಾದ್ರು ಗೊತ್ತಾಗ್ಲಿಲ್ಲ ಅಂದ್ರೂ ಫೋನಲ್ಲೋಗಿ ನೋಡಿದರೆ ಸಾಕು ಇವಾಗ ಕಂಪ್ಯೂಟರಲ್ಲಿ ಇದು ಈ ಸ್ಟೆಪ್ ನಮಗೆ ಅರ್ಥಾಗ್ತಿಲ್ಲ ಅದು ಹೇಗೆ ಬಂತು ಏನು ಅಂತಂತ ಅರ್ಥಾಗ್ಲಿಲ್ಲಾಂದ್ರು ಸಮೇತ ಅದು ಏನದು ತ ಸ್ವಲ್ಪ ಟಾಪಿಕ್ ಬಗ್ನೋಡಿದರೆ ಸಾಕು ಅದು ಯಾವ್ಥರ ಓಪನ್ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾರೆ ಅದರ ಬಗ್ಗೆಯೂ ತಿಳ್ಕೊಬೋದು ನಾನಿವಾಗ ಏನಾದರೂ ಬಿಸ್ನೆಸ್ ಮಾಡಬೇಕೆಂದ್ರೆ ಆ ಬಿಸ್ನೆಸ್ ಯಾವಥರ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು ಅದು ಸಮೇತ ಹೇಳಿ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಸ್ದ್ ತಿಳ್ಕೊಬೋದು ಫೋನಿಂದ ಈವಾಗ ಬಹಳ ಜನ ನಮ್ಮ ದೇಶದಲ್ಲಿ ಬಹಳ ಜನ ಭಾಳ ಬಡತನದಿಂದ ಬೆಳೆದಿರೋರು ಇದ್ದಾರೆ ಅವರು ಅವರು ಅವ್ರು ಸ್ವಲ್ಪ ಅವರ ಜೀವನದ ಬಗ್ಗೆ ಶೇರ್ ಮಾಡ್ಕೊಂಡಿರ್ತಾರೆ ನಾವು ಯಾವ್ತರ ಬಂದಿದ್ದೀವಿ ಯಾವ್ತರ ಬೆಳೆದಿದ್ದೀವಿ ಅಂತ ಈ ಥರನೂ ನೋಡ್ಕೊಬೋದು ನಾವು ಯಾವ್ತರ ಬಿಸ್ನೆಸ್ ಮಾಡ್ಬೋದು ಯಾವ್ತರ ಬರ್ಬೋದು ಮೇಲ್ಗಡೆ ಅಂತ ತಿಳ್ಕೊಬೋದು ಒಬ್ಬೊಬ್ಬರು ಓದೋದಕ್ಕೆ ಬಹಳ ಕಷ್ಟ ಅಂದರೆ ಅವರಿಗೆ ಯಾರು ಹೇಳ್ಕೊಡೋರೆ ಇರೋದಿಲ್ಲ ಹೇಗಪ್ಪ ಹೆಂಗೆ ಓದೋದು ಅಂತಿರ್ತಾರೆ ಅವರು ಒಬ್ಬೊಬ್ಬರು ಹೆಂಗೆ ಓದೋದು ಅಂತಿರ್ತಾರೆ ಅವರಿಗೆ ಬೇರೆವ್ರು ಫ್ರೆಂಡ್ಸ್ ಸಹ ಫ್ರೆಂಡ್ಸ್ ಸಮೇತ ಅಷ್ಟೊಂದು ಜನ ಮಾತಾಡಿಸ್ತಿರಲ್ಲ ಹಾಗಿದ್ದಾಗಲೂ ಸಮೇತ ಹೇಗಾಗುತ್ತೆ ಹೆಂಗೆ ತಿಳ್ಕೊಳ್ಳೋದು ಟೇಚರ್ಸು ಟೀಚರ್ಸುನೂ ನೀಟಾಗಿ ಮಾತಾಡಿಸ್ತಿಲ್ಲ ಅಂತಿದ್ದಾಗ ಫೋನು ಫೋನ್ ಇದ್ದಾಗ ಫೋನಲ್ಲಿ ಹೊಡೆದ್ರೆ ಸಾಕು ನಾವು ಯಾವ್ತರ ಓದಬೇಕು ಎಷ್ಟು ಗಂಟೆಗೆ ಓದಬೇಕು ಯಾವ್ತರ ಟೈಮ್ ಟೇಬಲು ಸಮೇತ ಗೊತ್ತಾಗಿಲ್ಲಾಂದ್ರೆ ಸಮೇತ ಟೈಮ್ ಟೇಬಲ್ ಸಮೇತ ಯಾವ್ತರ ಹಾಕ್ಕೊಬೇಕು ಯಾವ ಟೈಮಲ್ಲಿ ಓದಿದ್ರೆ ನೆನಪಿರುತ್ತೆ ನಮಗೆ ಯಾವ ಟೈಮಲ್ಲಿ ಓದಿದ್ರೆ ನೆನಪಿರಲ್ಲ ಇದರ ಬಗ್ಗೆ ಒಂದೊಂದು ಒಂದೊಂದು ಪಾಯಿಂಟ್ನು ಮಿಸ್ಸಾಗದ ಹಾಗೆ ತಿಳ್ಕೊಬೋದು ನಾವು ಸ್ಥಳಗಳ ಬಗ್ಗೆ ಅಂದರೆ ನಮಗೆ ಈ ಥರ ಈ ನಮ್ಮ ದೇಶದಲ್ಲಿ ಬಹಳ ಗೊತ್ತಿಲ್ಲದೆ ವಿಷಯಗಳ ಬಗ್ಗೆಯೂ ತಿಳ್ಕೊಬೋದು ನಾವು ಯಾವ್ಯಾವ ಸ್ಥಳದಲ್ಲಿ ನೀರು ಯಾವ್ತರ ಇರುತ್ತೆ ನಾವು ನೋಡಿರೋ ನೀರು ಹೇಗಿರುತ್ತೆ ಅಲ್ಲಿರೋ ನೀರು ಹೇಗಿರುತ್ತೆ ಮತ್ತು ಸಮುದ್ರ ವಿಷ್ಯದಲ್ಲಿ ಬಂದರೆ ಸಮುದ್ರ ಸಮುದ್ರ ಇಲ್ಲಿ ಒಂಥರ ಇರುತ್ತೆ ಇನ್ನೊಂದತ್ರ ಫುಲ್ ನೀಲಿ ಕಲರ್ ಇರುತ್ತೆ ಸಮುದ್ರ ನಾವೆಲ್ಲ ಅಂದ್ಕೊಂತಿ ನೀಲಿನೆ ಇರೋದು ಅಂದ್ಕೋತೀವಿ ಇನ್ನೊಂದು ಒಂದೊಂದತ್ರ ಸಮುದ್ರದಲ್ಲಿ ಮುಳುಗಿದರೆ ತೇಲ್ತೀವಿ ಏನಕ್ಕೆ ಅಂತ ಗೊತ್ತಿರಲ್ಲ ಆಮ ಗೊತ್ತಿರೋದಿಲ್ಲ ಇದರ ಬಗ್ಗೆ ಸಮುದ್ರದಲ್ಲಿ ಏಕೆ ಆ ಸಮುದ್ರದಲ್ಲಿ ತೇಲ್ತೀವಿ ಯಾಕೆ ಈ ಸಮುದ್ರದಲ್ಲಿ ಮುಳುಗ್ತೀವಿ ಈ ವಿಷ್ಯದ ಬಗ್ಗೆಯೂ ತಿಳ್ಕೊಬೋದು ಇನ್ನು ಸೈನ್ಸ್ ಬಗ್ಗೆ ಬಂದರೆ ಸಾಕು ಸೈನ್ಸ್ ಬಗ್ಗೆ ನಮಗೆ ಒಂದೊಂದು ಎಕ್ಸ್ಪರಿಮೆಂಟ್ಸ್ ಅವು ಗೊತ್ತೆ ಆಗೋದಿಲ್ಲ ಇದ್ಯಾಕೆ ಈ ಕಲರ್ ಬರುತ್ತೆ ಹೀಗಾಕಿದ್ರೆ ಇದ್ಯಾಕೆ ಈ ಥರ ಆಗುತ್ತೆ ಅಂತ ಕನ್ಫ್ಯೂಷನಲ್ಲಿರ್ತೀವಿ ಅವ್ರು ನಾವು ಫೋನಲ್ಲಿ ನೋಡಿ ನೋಡ್ಬೇಕಾದ್ರೆ ಅದು ಯಾವ್ತರ ಆಗುತ್ತೆ ಅನ್ನೋದರ ಬಗ್ಗೆ ಕಿಂಚಿತ್ತು ನಮಗೆ ಅರ್ಥಾಗ್ಲಿಲ್ಲಂದ್ರೂ ಸಮೇತ ಹಿಂದಕ್ಕೋಡ್ಸ್ಕೊಂಡು ನೋಡ್ಬೋದು ನೋಡ್ಬೋದು ಅದರಲ್ಲಿ ಇಷ್ಟಿಷ್ಟು ಕರೆಕ್ಟಾಗಿ ತೋರಿಸ್ತಾರೆ ನಮಗೆ ಹಾಗೆಯೇ ಅರ್ಥ ಆಗಿಬಿಡುತ್ತೆ ಹಾಗೆಯೆ ಅರ್ಥಾಗ್ಬಿಡುತ್ತೆ ಮೊಬೈಲಿಂದ ಏನೊ ಬಹಳ ವಿಷಯಗಳನ್ನು ನಾವು ತಿಳ್ಕೋಬೋದು